ಹಲೋ ಹಾಂ ಮ್ಯಾಮ್ ಅದೇ ಒಂದು ಪೇಂಟ್ ಮಾಡಿಸ್ಬೇಕಾಗಿತ್ತು ಮನೆಗೆ ಹಾಂ ಅದೇ ಮ್ಯಾಮ್ ಹಾಂ ಪೇಂಟು ಒಂದು ಮ್ಯಾಮ್ ಒಂದು ಕಾಸ್ಟ್ ಒಂದು ಟೆನ್ ಟೆನ್ ಫಿಫ್ಟಿನ್ಗೆ ಮ್ಯಾಮ್ ಅಂದರೆ ಒಂದು ಎಚ್ ಪಿ ಹೌಸ್ ಇದೆ ಅದು ಒಂದು ಎಚ್ ಪಿಕೆ ಒಂದು ಹೆಚ್ ಪಿ ಹೌಸು ಒಂದು ಎಚ್ ಪಿ ಅಂದರೆ ಒಂದು ರೂಮು ಹಾಲು ಮತ್ತೆ ಕಿಚನು ಒಂದು ವಾಶ್ ರೂಮು ಒಂದು ದೇವ್ರ ಮನೆ ಇದೆ ಅದಕ್ಕೆ ನಾನು ಒಂದು ಪೇಂಟ್ ಪೇಂಟ್ ಎಷ್ಟು ಬೇಕಾಗುತ್ತೆ ಅಂತ ಹೇಳ್ಬಹುದ ಹಾಂ ಹಾಂ ಅದು ಕಲರಿಂಗ್ ಎಲ್ಲ ನಾವೇ ಹಾಂ ನಮ್ಗೆ ಲೈಟ್ ಕಲರ್ಸೆ ಇರಲಿ ಮ್ಯಾಮ್ ಅದೇ ಲೈಟ್ ಪಿಂಕ್ ಒಟ್ಟು ಆ ಥರ ಆ ಥರ ಇರಲಿ ಮತ್ತೆ ಟೈಮಿಂಗ್ಸು ಎಷ್ಟು ದಿವ್ಸದೊಳ್ಗಡೆ ಮುಗಿಸ್ಕೊಡ್ತೀರ ಅದೆಲ್ಲ ಬೇಕಾಗಿತ್ತು ಒಂದು ವೀಕ್ ಒಳಗೆ ಹಾಂ ಒಂದು ವೀಕ್ ಒಳಗಡೆ ಬೇಕು ಟೈಮಿಂಗ್ಸ್ ಅಂದರೆ ಒಂದು ವೀಕ್ ಒಳಗಡೆ ಹೇಳ್ತೀನಿ ಮಾಡಿ ಕೊಡ್ತೀರಾ ಮತ್ತು ಎಲ್ಲ ಎಲ್ಲನೂ ಮತ್ತು ಸರಿ ಸರಿ ಮಾಡಿ ಕೊಡತಲ್ಲ ಸ್ವಲ್ಪ

ಯಾವಾಗ ಬರ್ತೀರ ಮ್ಯಾಮ್